ನಾನು ನೋಡಿದ್ದು ಅತ್ಯಂತ ರುದ್ರ ರಮಣೀಯ ಹೈಕ್ ಯಾವುದಪ್ಪಾ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲೇ ಬೆಳಗಾವಿ ಜಿಲ್ಲೆಯೊಳಗೆ ಸವದತ್ತಿ ಅಂತ ಅಂದು ಒಂದು ಸ್ಥಳ ಬರ್ತತೆ ಸವದತ್ತಿ ಅಂತ ಅಂದರೆ ನೆನಪಾಗೋದು ಏನಪ್ಪ ಎಲ್ಲರಿಗು ಕನ್ನಡಿಗರಿಗೆ ಅಂತ ಅಂದ್ರೆ ಸವದತ್ತಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮನ ಸನ್ನಿಧಿ ಇರೋದನ್ನು ನಾವು ನೋಡ್ಬೌದು ಇಲ್ಲಿ ಈ ಶ್ರೀ ರೇಣುಕಾ ಯಲ್ಲಮ್ಮನ ಸನ್ನಿಧಿ ಇರೋದನ್ನು ನಾವು ಈ ಸವದತ್ತಿಯೊಳಗೆ ನೋಡ್ತೀವಿ ಈ ಸವದತ್ತಿಯಿಂದ ನಾವು ಏನಾದ್ರೂ ಒಂದು ಎಂಟು ಹತ್ತು ಕಿಲೋಮೀಟರ್ ಮುಂದೆ ಹೋದವಪ್ಪಾ ಅಂತ ಅಂದ್ರೆ ಅಲ್ಲಿ ಪರಸ್ಗಡ ಅಂತ ಅಂದು ಸಿಗ್ತೈತೆ ಪರಸ್ಗಡ ಅಂತ ಅಂದರೆ ಏನು ಅಂತ ಅಂದರೆ ಇಲ್ಲೇ ಪ್ರಮುಖವಾಗಿ ಪರಶುರಾಮ ಸ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಏನು ಇದ್ದಾರಲ್ಲ ಅವರ ಮಗನಾದ ಪರಶುರಾಮನ ಸನ್ನಿಧಿ ಈ ಪರಶುರಾಮನ ಸನ್ನಿಧಿ ಅಂತ ಅಂದರೆ ಎಲ್ಲ ಕನ್ನಡಿಗರಿಗೆ ಏನೋ ಒಂಥರ ರೋಮಾಂಚನ ಅದು ಆ ಪ್ಲೆ ಆ ಸ್ಥಳ ನೋಡೋಕೆ ಏನೋ ಒಂಥರ ಚೆಂದ ಅದು ಅದ್ರ ಬಗ್ಗೆ ವರ್ಣಿಸೋಕ್ ಸಹ ಅಷ್ಟು ಸುಲಭವಾಗಿ ಆಗಲ್ಲ ಅಷ್ಟು ಚೆಂದ ಆ ಪ್ಲೇಸ್ ಅಂತ ಅಂದರೆ ಅಲ್ಲಿ ನಾವು ಈ ಪರಸ್ಗಡ ಅಂತ ಅಂದರೆ ಪರಶುರಾಮನ ಸನ್ನಿಧಿ ಇರುವಂತಹ ಸ್ಥಳ ಇಲ್ಲೇನು ಇಲ್ಲಿ ಹೇಗೈತೆ ಅಂತ ಅಂದರೆ ಅಲ್ಲಿ ದೊಡ್ಡ ಕಲ್ಲು ಆ ಕಲ್ಲಿನ ಕೆಳಗೆಲ್ಲ ನೀರು ಅಂತ ನೀರಿನ ಕೊಳ ಆವಾಗಲೇ ಇರುವಂತಹ ಡ್ರಮ್ಮು ಚೆಂದ ಅದ ಕಲ್ಲಿನ ಕೊಳಗಳೆಲ್ಲ ಕಂಡು ಬರ್ತವೆ ಇಲ್ಲಿ ಪರಶುರಾಮನ ಬೆಟ್ಟದ ಮೇಲಿಂದ ಬೆಟ್ಟದ ತುದಿಯಲ್ಲಿ ನಾವು ನಿತ್ಕೊಂಡು ನೋಡಿದರೆ ಎರಡು ಬೆಟ್ಟಗಳ ಮಧ್ಯೆ ನಮಗೆ ಇದು ನನ್ಗೆ ಚೆನ್ನಾಗಿ ನೆನ್ಪು ಐತೆ ನಾನು ನನಗ್ ಅನ್ಸಿದ ಮಟ್ಟಿಗೆ ನಾನು ಚಿಕ್ಕವಳಿದ್ದಾಗ ನಾನು ಹೋಗಿದ್ದೆ ಫ್ಯಾಮ್ ನನ್ನ ಕುಟುಂಬದ ಜೊತೆ ಎಷ್ಟು ಚೆನ್ನಾಗಿ ನೆನ್ಪು ಐತೆ ಅಂತ ಅಂದರೆ ಆ ಎರಡು ಬೆಟ್ಟಗಳ ಮಧ್ಯ ಸೂರ್ಯ ಸೂರ್ಯ ನಾನು ನೋಡಿದ್ದು ಸೂರ್ಯಾಸ್ತ ಸೂರ್ಯಾಸ್ತ ಆಗೋದು ಅಲ್ಲಿ ಸೂರ್ಯಾಸ್ತವಾಗುವಾಗ ಸೂರ್ಯ ಏನೋ ನಮ್ಮ ನಮ್ಮ ಮುಂದೆ ಇದಾನೇನಪ್ಪ ಅನ್ನೋ ಥರ ಫೀಲಿಂಗು ಆಹಾ ಎಷ್ಟು ಚೆಂದ ಕಾಣ್ತಿದ್ದಾನಲ್ಲ ಸೂರ್ಯ ಏನೋ ಒಂಥರ ಕುಂಕುಮ ಥರ ಕಾಣ್ತಿದ್ದಾನೆ ಅಲ್ಲ ಅಂತ ಏನೋ ಫೀಲ್ ಆವಾಗ ಎಷ್ಟು ಚೆಂದ ಇತ್ತಂದರೆ ಆ ಸೀನು ಆ ಆ ಎರಡರ ಮದ ಏನೋ ಸೂರ್ಯ ನೋಡೋಕೆ ಒಂಥರ ನಮ್ಮ ಭೂಮಿಗೆ ದೂರ ಇದ್ದಾನೆ ಅಂತ ಅನಿಸ್ತನೇ ಇರಲಿಲ್ಲ ಸೂರ್ಯ ಇಲ್ಲೇ ಎಲ್ಲೋ ಸ್ವಲ್ಪ ಹತ್ರದಲ್ಲಿ ಇದ್ದಾನೆ ಏನೋ ಅನ್ನೋ ಫೀಲ್ ಇತ್ತು ನಮಗೆ ಆವಾಗ ಅಷ್ಟು ಚೆಂದ ಇತ್ತು ಅದು ಆ ಆ ಪ್ರಕೃತಿ ನಾವು ನೋಡಿರುವಂತಹ ಆ ಸನ್ನಿಧಿ ಅದನ್ನು ನಿಜವಾಗ್ಲು ನೋಡಬೇಕು ಸೂರ್ಯಾಸ್ತ ಆಗೋದು ಸೂರ್ಯ ಉದಯ ಆಗೋದು ಸಹ ಎಷ್ಟು ರಮಣೀಯವಾಗಿ ಇರ್ತೈತೆ ಅಂತ ಅಂದರೆ ಭಂಡಾರ ಮತ್ತು ಕುಂಕುಮ ಎರಡು ಕನ್ನಡ ತಾಯಿಗೆ ಒಟ್ಟಿಗೆ ಏನು ಹಚ್ಚಿದಾಗ ಯಾ ಎಷ್ಟು ಅಲಂಕೃತವಾಗಿ ಕಾಣುತೈತಲ್ಲ ದೇವರು ಅಷ್ಟು ಚೆಂದಾಗಿ ನಮ್ಮ ಸೂರ್ಯ ಮತ್ತೆ ನಮ್ಮ ಸೂರ್ಯ ಕಾಣ್ತಾನೆ ಅದು ಆ ಬೆಟ್ಟಗಳ ಮಧ್ಯ ಅಂತು ಆಹಾ ಎಷ್ಟು ಆಕರ್ಷಕ ಅಂತ ಅಂದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ನಮ್ಮ ಸಿಕ್ಕಾಪಟ್ಟೆ ಇನ್ನು ನೆನಪಲ್ಲೆ ಐತೆ ಅದು ನಾನು ಈ ಸ್ಥಳನ ಹಂಚ್ಕೊಳಕ್ ಇಷ್ಟ ಪಡ್ತೀನಿ